ನಾನು ಪುಸ್ತಕಗಳನ್ನು ಓದೋದರ ಜೊತೆಗೆ ನಮ್ಮೂರಲ್ಲಿ ಲೈಬ್ರರಿ ಐತೆ ಲೈಬ್ರರಿ ಕಾರ್ಡ್ ಮಾಡ್ಸ್ಕೊಂಡಿದ್ದೀನಿ ಅದ್ರಲ್ಲಿ ಹೋಗಿಬಿಟ್ಟು ನನಗೆ ಯಾವ ರೀತಿ ಯಾವ ಥರ ಬುಕ್ ಬೇಕೋ ನಾನು ಯಾವ್ದು ಓದಬೇಕು ಅಂತ ತಿಳ್ಕೊಂಡು ಆ ಆ ಬುಕ್ಕನ್ನು ತೊಗೊಂಬಂದು ಓದ್ಕೊತೀನಿ ಮತ್ತು ಅದೇ ರೀತಿಯಾಗಿ ನಮ್ ನಮ್ಮನೆಗೆ ಈಗ ವಿಜಯವಾಣಿ ಪತ್ರಿಕೆ ಬರ್ತೈತೆ ಮತ್ತು ಅದರಲ್ಲಿ ಡೈಲಿ ಯಾವ ಯಾವ ಯಾವ್ದು ಯಾವ್ದು ವಿಷಯ ಬಂದೈತೆ ಮತ್ತು ಏ ಅದು ಮತ್ತು ಕ್ರೀಡೆಗಳು ಅದೇ ರೀತಿಯಾಗಿ ತುಂಬ ವಿಷಯ ತಿಳ್ಕೊತಾ ಇರ್ತೀನಿ ಅದ್ರುಗೋಸ್ಕರ ಪತ್ರಿಕೆಗಳನ್ನು ಓದ್ತಾ ಇರ್ತೀನಿ ಮತ್ತು ಮ್ಯಾಗಝಿನ್ಗಳನ್ನು ಓದ್ತಾ ಇರ್ತೀನಿ